ನಮಸ್ತೆ ಯಾರು ಮಾತಾಡ್ತಿರೋದು ಹೇಳಮ್ಮ ಯಾವ ಕ್ಲಾಸಿಂದ ಯಾವ ತರಗತಿಯಲ್ಲಿ ಓದ್ತಾಯಿರೋದು ತಾವು ಹೇಳು ಖುಷ್ಬು ಹೌದಾ ನೀವು ಈ ಇಯರ್ ಬ್ಯಾಚವರೇನಾ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೆ ವರ್ಷ ಸಾಲಿನವರೇನಾ ಸ್ಟೂಡೆಂಟ ಸರಿಪಡಿಸಿದ್ವಲ್ಲ ಮತ್ತೆ ಅದು ಇಶ್ಯೂ ತೊಂದರೆ ಆಗಿದೆಯಾ ಕುಡಿಯೋ ನೀರಿನದ್ದು ಹೌದಾ ಖುಷ್ಬು ನಾನು ಎಲ್ಲ ಒಂದು ಇವರಿಗೆ ಅಥವಾ ಪ್ರಿನ್ಸಿ ಇವರಿಗೆ ಹೇಳ್ತೀನಿ ಅಪ್ಪ ಟೀಚರ್ಸ್ಗೆಲ್ಲಾ ಒಂದು ಮೀಟಿಂಗ್ ತೊಗೊತಿನಿ ಆ ಥರ ಆಗಿರಲಿಲ್ಲ ಲಾಸ್ಟ್ ಟೈಮು ಆ ಥರ ಆದಾಗ ಎಲ್ಲ ಸ ಬ ಸಾಲ್ವು ಮಾಡಿದ್ವಿ ಅದನ್ನೆಲ್ಲ ಆ ಒಂದು ತೊಂದರೆನ ನೀರಿನ ಸಮಸ್ಯೆನ ಬಗೆಹರಿಸಿದ್ವಿ ಹೊಸ ಫಿಲ್ಟ್ರು ಅದು ಅದು ಏನು ತೊಂದರೆ ಆಗಿತ್ತು ಅದನ್ನೆಲ್ಲ ಸರಿಪಡಿಸಿದ್ವಿ ಮತ್ತೇನೂ ಅದೇ ತೊಂದರೆ ಅಂದರೆ ನಾನು ಒಂದು ಸ್ಟುಡೆ ಅಂದರೆ ವಿದ್ಯಾರ್ಥಿಗಳ ಒಂದು ತರಬೇತಿನೂ ಒಂದು ಮಾಡಿ ಆ ನಿಟ್ಟಲ್ಲಿ ಒಂತೆ ಶಿಕ್ಷಕರಿಗೂ ಸೇರಿಸಿ ನಿಮಗೂ ತಮ್ಗಳ್ಗೂ ಸೇರಿಸಿ ಅದನ್ನು ಬಗೆಹರಿಸ್ತೀನಪ್ಪ ಇವಾಗೇನಾದ್ರೂ ಆ ಥರ ಪ್ರಾಬ್ಲಮ್ ಇದೆ ಅಂದರೆ ಈಗ ಕರಿಸ್ತೀವಿ ಇಮಿ ಬೇಗನೇ ಏನು ತೊಂದರೆ ಆಗಿದೆ ಅಂತ ಹೌದಾ ಇದು ನನ್ನ ಗಮನಕ್ಕೆ ಬಂದಿರಲಿಲ್ಲ ಈಗ ನಾನು ವಿಚಾರಿಸ್ತೀನಿ ಇವ್ರುಗಳಿಗೆಲ್ಲ ಒಂದು ಅರ್ಜೆಂಟ್ ತ್ವರಿತ ಒಂದು ಒಂದು ಮಿ ಇದನ್ನು ತೊಗೊತಿನಿ ಹಾಂ ಮಾ ಸಭೆನ ನಡೆಸ್ಬಿಟ್ಟು ಅದರ ಬಗ್ಗೆ ಏನು ಅಂತ ಯೆ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡ್ಕೊಡ್ತೀವಿ ಆದಷ್ಟು ಇವತ್ತೇ ಅದನ್ನು ನಾನು ಬಗೆಹರಿಸ್ತೀನಿ ಅಮ್ಮ ಅದೇ ನೋಡ್ತೀನಿ ನಿನ್ನೆವರೆಗೂ ಅದು ಇವತ್ತು ಸಮಸ್ಯೆ ಇರಲಿಲ್ಲ ತಾವು ಹೇಳ್ತಾಯಿದ್ದೀರ ಅದನ್ನು ನಾನು ಹೌದಾ ಇನ್ನು ಮುಂದೆ ಆ ಥರ ಆಗ್ದಂಗೆ ನೋಡ್ಕೊಂತೀವಿ ನಾವು ಅದನ್ನು ಹಾಂ ಲೆಕ್ಚರರ್ಸ್ಗೆಲ್ಲ ಕರೆದು ಅದನ್ನು ಹೇಳ್ತೀವಿ ಶಿಕ್ಷಕರಿಗೆ ಮತ್ತು ಸ್ಟೂಡೆಂಟ್ಸ್ದೊಂದು ಕಮಿಟಿ ಮಾಡ್ತೀವಿ ಆ ಥರ ಏನಾದ್ರೂ ತೊಂದರೆ ಆಗಿರೋದನ್ನು ತ್ವರಿತವಾಗೇ ರಿಪೇರಿ ಮಾಡಿಸಿ ಇವತ್ತೇ ಅದನ್ನು ರಿಪೇರಿ ಮಾಡಿಸ್ತೀವಿ ಯಾಕಂದರೆ ಕುಡಿಯೋ ನೀರು ಇಂಪಾರ್ಟೆಂಟು ನನ್ನ ಗಮನಕ್ಕೆ ಇವತ್ತು ಬಂದಿಲ್ಲ ತಾವು ತಿಳಿಸಿದ್ದು ಒಳ್ಳೆಯದಾಯ್ತು ಈಗ ಅದನ್ನು ನಾನು ಇಲ್ಲ ಇವತ್ತೇ ಇವತ್ತೇ ಸರಿಪಡಸ್ತೀವಿ ನಾವದನ್ನು ಸರಿಪಡಿಸಿ ಅದಕ್ಕೊಂದು ಅದೇ ಅಲ್ಲದೆ ಇನ್ನೂ ಒಂದು ಫಿಲ್ಟ್ರು ವ್ಯವಸ್ಥೆನೂ ಕುಡಿಯೋ ನೀರಿಂದು ಇನ್ನೂ ಒಂದು ವಿ ಘಟಕನು ಹಾಕಿಸ್ತೀವಿ ಯಾಕಂದರೆ ಒಂದು ಈ ಥರ ಸಮಸ್ಯೆ ಆಗ್ತಿದೆ ಅಂದರೆ ಪದೇ ಪದೇ ಇದೇ ಆಗೋದು ಬೇಡಮ್ಮ ಆಯಿತು ಅದನ್ನು ಒಂದು ಆಡಳಿತಾತ್ಮಕವಾಗೂ ಒಂದು ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ಕೊಡ್ತೀವಿ ಖುಷ್ಬು ಅವರೇ ಇವಾಗಾಗಿರೋ ತೊಂದರೇನ ಇವತ್ತೇ ಪರಿಹಾರ ಅದಕ್ಕೆ ಕಂಡುಕೊಂಡು ಸರಿಪಡಿಸ್ತೀವಿ ಹೇಳಿದ್ದೀವಿ ಒಂದು ಕಮಿಟಿಗೆ ತಿಳಿಸಿ ಅದನ್ನು ಪರಿಹಾರನ ಸಾಲ್ವ್ ಮಾಡ್ತೀನಮ್ಮ ನಾನದನ್ನು ಸರಿ ಧನ್ಯವಾದಗಳು ಖುಷ್ಬು